ಹಾಂ ಮೇಡಮ್ ನಮ್ಸ್ಕಾರ ರೀ ಹಾಂ ರೀ ನಮಗೆ ರೀ ಆರಾಮ ಇಲ್ರಿ ನಮಗೆ ರೀ ಅಡ್ಯಾಡಕ ತ್ರಾಸಗ ಐತಿ ರೀ ಮತ್ತು ವೇಟ್ ಜಾಸ್ತಿ ಆಗಿತ್ತು ರೀ ಕೈ ಕಾಲು ನೋವು ರೀ ಸಂದಿ ನೋವು ರೀ ಹಾಂ ರೀ ಬ ಆಯಾಸಗ ಐತಿ ರೀ ಭಾಳ ನಾವು ವೇಟ್ ಕಡ್ಮಿ ಮಾಡ್ಕೋಬೇಕಾರ ಏನು ಮಾಡ್ಬೇಕು ರೀ

ಹಾಂ ಹಾಂ ಆಯ್ತು ಹೇಳ್ ತ್ಯಾಂಕ್ಸ್ ರೀ ಮೇಡಮ್ ಬರ್ತೀವಿ ರೀ ಹಾಂ ಇಲ್ರಿ